ನಾನು ಫಸ್ಟು ಸಿನಿಮಾ ಸೆಟ್ಟಿಗೆ ಹೋಗಿದ್ದು ಎರಡು ಸಾವಿರದ ಹದಿನೇಳು ಹದಿನೆಂಟರನ್ಯಾಗ ಯಾವುದು ಅಂತಂದ್ರೆ ಆ್ಯಸ್ ಎ ಜೂನ್ಯರ್ ಆರ್ಟಿಸ್ಟಾಗಿ ಹೋಗಿದ್ದು ಅವಾಗೇನು ಮಣ್ಣು ಗೊತ್ತಿರಲಿಲ್ಲ ಹೆಂಗಿರ್ತದೆ ಸಿನ್ಮಾ ಹೆಂಗೆ ಎತ್ತ ಅಂತ ಬಟ್ ನನ್ಗೆ ಒಂದು ಕ್ಯೂರ್ಯೋಸಿಟಿ ಇತ್ತು ಅಂದ್ರೆ ಹೆಂಗೆ ಆಗ್ತದೆ ಸಿನ್ಮಾ ಹೌ ದೆ ಮೇಕ್ ಇಟ್ ಅಂತ ಆದರೆ ಪ್ರೊಸೀಜರ್ ಇರುತ್ತಲ್ಲ ಪ್ರ ಯಾವ್ದೇ ಒಂದು ಇದರಲ್ಲಿ ಪ್ರೊಸೀಜರ್ ಮ್ಯಾಟ್ರ್ ಆಗ್ತದೆ ಹಾಗಾಗಿ ನಾನು ಹೋದೆ ಜೂನ್ಯರ್ ಆರ್ಟಿಸ್ಟಾಗಿ ಹೋದೆ ಹೋಗಿದ್ದು ತಡವೇ ಇಲ್ಲ ಅಲ್ಲಿ ದೊಡ್ಡ ದೊಡ್ಡ ಕ್ಯಾಮ್ರಾ ದೊಡ್ಡ ದೊಡ್ಡ ಯೂನಿಟ್ ಲೈಟ್ಸು ದೊಡ್ಡ ದೊಡ್ಡ ಜನ ಎಲ್ಲ ನಿಂತಿದ್ದರು ಹೋದೆ ಹೋಗಿದ್ದು ತಡವೇ ಇಲ್ಲ ನನ್ಗೆ ಕ್ಯೂರ್ಯೋಸಿಟಿ ಯಾವ ಕ್ಯಾಮ್ರದಾಗೆ ಶೂಟ್ ಮಾಡುತ್ತಾರ್ ಇವರು ಅಂತ ಹೋಗಿ ನೋಡ್ತೀನಿ ರೆಡ್ ಎಪಿಕ್ ಡ್ರ್ಯಾಗನ್ ಅಲ್ಲಿ ಏಟ್ ಕೆ ಕ್ಯಾಮ್ರ ಒಂದು ದಿನಕ್ಕೆ ಏನಿಲ್ಲ ಅಂದರೂ ಹನ್ನೆರಡು ಹದಿನೈದು ಸಾವಿರ ಬರೇ ಬರೇ ಬಾಡಿಗಷ್ಟೇ ರೆಂಟ್ ಇರ್ತೈತೆ ಬಾಡಿ ಒಂದು ಎರಡು ಲೆನ್ಸ್ ಕೊಡ್ತಾರೆ ಅಬ್ಬಬ್ಬಾ ಅಂದ್ರೆ ಹಂಗಿರ್ತೈತ್ ಕಥೆ ಹೋಗಿದ್ದ ತಲೆನೇ ನನಗ್ ಏನು ಅನಿಸ್ತು ಈ ಸಿನ್ಮ ಕಲ್ತ್ರೆ ಹೆಂಗಿರ್ತದೆ ಆ್ಯಕ್ಟ್ ಮಾಡೋದ್ಕಿಂತ ಸಿನ್ಮ ಮಾಡೋದ್ ಇಂಪಾರ್ಟೆಂಟಲ್ವ ಸೊ ಆ ಥಾಟ್ ನನಗೆ ಬಂತು ಸೋ ಆ ಸಿನ್ಮದಾಗೆ ಹೋಗ್ತಾ ಹೋಗ್ತಾ ನನ್ಗೆ ಕ್ಯಾಮ್ರಮನ್ ಪರ್ಚಯ ಆದ್ರು ಪರ್ಚಯ ಆದ್ಮೇಲಾ ಸಡನ್ನಾಗಿ ನಿನ್ಗೆ ರೆಡ್ ಡ್ರ್ಯಾಗನಂತ ಕೊಡಂಗಿಲ್ವಲ್ಲ ನನ್ಗೇನು ಮಾಡ್ದ್ರು ಅಸಿಸ್ಟೆಂಟಾಗಿ ಕೆಲಸ ಕೆಲಸ ಕೊಟ್ಟರು ನನಗೆ ಆಯ್ತು ರೀ ಸರ್ರ ಅಂತ ನಾನು ಹೋದೆ ಹೋಗಿದ್ದು ತಡವೇ ಇಲ್ಲ ಅವ್ರ ಕಡೆಗದು ಕ್ಯಾಮ್ರ ಇತ್ತು ರಿಲೆನ್ಸ್ ಕೊಡೋದು ಅದು ಮಾಡೋದು ಶಾಟ್ ಇದ್ದಾಗ ಅವ್ರಿಗೆ ಟೀ ಕೊಡೋದು ಎಲ್ಲ ಬಕೆಟ್ ಹಿಡಿಯಬೇಕಾಗ್ತದಲ್ಲ ಆ್ಯಸ್ ಯೂಸ್ವಲ್ ಎವ್ರಿಬಡಿ ಸಫರ್ಸ್ ಸೊ ಹಂಗೇ ನನ್ನದು ಕಥೆ ಒಂದು ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟಾಗಿದ್ದು ಹೋಗ್ತಾ ಹೋಗ್ತಾ ಕ್ಯಾಮ್ರಾ ಲೆನ್ಸು ಕೈಯಾಗಿದ್ದಿದ್ದು ಬಾಡಿ ಕೈಯಾಗ್ ಬಂತು ಬಾಡಿ ಕೈಯಾಗ್ ಬಂದಿದ್ದು ಬಟನ್ಸ್ಗಳು ಕೈಯಾಗೆ ಬಂದ್ಬಿಟ್ಟೋ ಹೀಗೆ ಹೀಗೆ ಫ್ರೇಮಿಂಗ್ ಸೆನ್ಸು ಲೈಟಿಂಗ್ ಸೆನ್ಸು ಅದು ಇದು ಅದನ್ನೆಲ್ಲ ಸೊ ಇಂಡಿಪೆಂಡೆಂಟ್ ಕ್ಯಾಮ್ರಮನ್ನಾಗಿ ಶೂಟ್ ಮಾಡಿದೆ ಸೋ ಸಿನ್ಮಾ ಮೇಕಿಂಗ್ ಅಂತಂದ್ರೆ ಅದು ಒಂಥರ ಇಟ್ಸ್ ಅ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಅಂದ್ರೆ ಕ್ಯಾಪ್ಚರಿಂಗ್ ಏನೈತಲ್ಲ ದಟ್ಸ್ ಎ ವೆರಿ ಡಿಫಿಕಲ್ಟ್ ಹೌದು ಹೌದು ಸೊ ಅಲ್ಲಿಂದ ಹೆಂಗಂತಂದ್ರೆ ಇವಾಗ ನಾವು ಯೂಸ್ವಲಿ ಹೆಂಗಂದ್ರೆ ಎಲ್ಲ ಟೈಮ ನಮಗ್ ಕ್ಯಾಮ್ರ ಕೈಯಾಗ್ ಕೊಟ್ಟು ಒಂದು ಲೊಕೇಶನಿಗೆ ಕರ್ಕೊಂಡೋಗಿ ಆರ್ಟಿಸ್ಟ್ ಬಂದು ನಿಂದ್ರುಸು ಅಂತಂದ್ರೆ ಸ್ ಕ್ಯಾಮ್ರಮನ್ನಿಗೆ ಫಸ್ಟ್ ವಿಝನ್ ಬರೋದೆ ಫ್ರೇಮ್ ಎಲ್ಲಿದೆ ಇದ್ರ ಈ ಈ ಆ್ಯಕ್ಟ್ರಿಗೆ ಈ ಆ್ಯಂಗಲಿಂದ ತೋರ್ಸಿದ್ರ ಬ್ಯೂಟಿಫುಲ್ಲಾಗೆ ಹೆಂಗೆ ಬರ್ತಾನೆ ಇವ ಸೊ ಅದು ಮ್ಯಾಟ್ರ್ ಆಗ್ತೈತಲ್ಲ ಸೊ ಹಾಗಾಗಿ ನಾನು ಏನು ಮಾಡ್ದೆ ಫ್ರೇಮಿಂಗ್ ಮೇಲೆ ವರ್ಕ್ ಮಾಡಕತ್ತೆ ಸೋ ಆಮೇಲೆ ಇನ್ನೊಂದು ಏನಪ್ಪಂತಂದ್ರೆ ನೀ ನೀ ಕೇಳ್ಬೋದು ವಿಡಿಯೋನೇ ಯಾಕೆ ಶೂಟ್ ಮಾಡ್ತೀರಿ ಫೋಟೋಗ್ರಾಫಿ ಯಾಕೆ ಮಾಡೋಂಗಿಲ್ಲ ಡಿಜ್ಟಲ್ ಯಾಕೆ ಮಾಡೋಂಗಿಲ್ಲ ನೀವು ಅಂತ ಹೇಳಿ ಡಿಜಿಟಲ್ಲು ಮಾಡ್ಬೋದು ಅದು ಒಂದು ಮೊಮೆಂಟ ಕ್ಯಾಪ್ಚರ ಅದೂ ಭಾರಿ ಇದೆ ಇಲ್ಲ ಅಂತ ಅನ್ನೋಂಗಿಲ್ಲ ಆದ್ರೆ ಕ್ಯಾಪ್ಚರ್ ಮಾಡೋದ್ಕಿಂತ ರೆಕಾರ್ಡ್ ಮಾಡೋದ್ ಇಂಪಾರ್ಟೆಂಟ್ ಐತಲ್ವ ಅಂದ್ರೆ ನೀನು ಅವ್ರನ್ನ ಅಷ್ಟೇ ಸ್ಟಿಲ್ಲಾಗಿ ಹಿಡ್ಕೊಳದ್ಕಿಂತ ಅವರಿಗೆ ಆ ಮೂಮೆಂಟೇ ನಿನ್ನ ಹತ್ತಿರ ಇದ್ದರೆ ಅದು ಇನ್ನೂ ಬ್ಯೂಟಿ ಅನಿಸ್ತು ನನಗೆ ಸೊ ಹಾಗಾಗಿ ನಾನೇನು ಮಾಡ್ದೆ ಡಿಜ್ಟಲ್ ಫೋಟೋಗ್ರಫಿಗಿಂತ ಫಿಲ್ಮಿಂಗ್ ಬೆಟರ್ ಅನಿಸ್ತು ನಾನೇನು ಮಾಡ್ದೆ ಅದ್ಕೆ ಸಿನಿಮಾ ಕ್ಯಾಮ್ರ ತೊಗೊಂಡು ವರ್ಸ್ ಸ್ಟಾರ್ಟ್ ಮಾಡ್ಬಿಟ್ಟೆ ಸೋ ಅದೇ ಅದು ಅದು ಅದು ಹೇಳೋದು ಭಾಳ ಅದು ಹೆಂಗಂದ್ರೆ ಭಾರಿ ಡಿಫಿಕಲ್ಟು ಇದಾಗ್ತದ ಸೊ ಹಂಗಾಗ್ತದೆ ಸೊ ಅಲ್ಲಿಂದ ಸ್ಟಾರ್ಟಾಗಿದ್ದು ಜರ್ನಿ ಇನ್ನೂ ನಡ್ದೈತೆ ನೋಡಿರಿ ಅದು ಭಾರಿ ಇವಾಗ ನಾನು ಇಂಡಿಪೆಂಡೆಂಟ್ ಕ್ಯಾಮ್ರಮಾಗಿದ್ದು ಎಷ್ಟೋ ಸಿನ್ಮಗಳು ಮಾಡೀನಿ ನಾನು ಮಾಡಿದ್ದು ಸಿನ್ಮಾ ಎಷ್ಟೋ ಈವನ್ ಇಂಟರ್ನ್ಯಾಷ್ನಲ್ ಸಿನ್ಮಾ ಅವಾರ್ಡ್ಗಳು ಗೆದ್ದಿವೆ ಆಮೇಲ ಇಲ್ಲಿ ನಮ್ಮ ಬೆಂಗ್ಳೂರ್ದಾಗೆ ಎಷ್ಟೋ ಫಿಲಮ್ಮ ಫೆಸ್ಟಿವಲ್ ಇರ್ತೈತಲ್ವ ಹೋದಲ್ಲೆಲ್ಲ ಬೆಸ್ಟ್ ಶೋಶಲ್ ವರ್ಕು ಬೆಸ್ಟ್ ಕನ್ನಡ ಸಿನ್ಮಾ ಬೆಸ್ಟು ಸಿನಿಮಟೋಗ್ರಫಿ ಆ ಥರದ್ದೆಲ್ಲ ಎಷ್ಟೋ ತೊಗೊಂಡು ಅದು ನೋಡಿದಾಗೆಲ್ಲ ನನ್ಗೆ ಖುಷಿ ಆಗ್ತಿತ್ತು ಓಹ್ ನಾನು ಮಾಡಿದ ಕೆಲಸ ಇಷ್ಟೆಲ್ಲ ಅವಾರ್ಡ್ ತೊಗೊಳತ್ತಂದ್ರೆ ಮಾಮೂಲಿ ಮಾತಲ್ಲ ಅದು ಸೊ ನನಗೂ ನನ್ಗೂ ಎಲ್ಲ ಕ್ಯಾಮ್ರಮನ್ ಥರ ನನಗೂ ಒಂದು ಒಂದು ಆಸೆ ಇದೆ ಏನಂತಂದ್ರೆ ನಾನು ಮಾಡಿದ ಸಿನ್ಮ ಆಸ್ಕರ್ಗೆ ಹೋಗಲಿ ಆಸ್ಕರ್ ಗೆಲ್ಲಬೇಕು ನಮ್ಮ ನಮ್ಮ ನಾವು ಮಾಡಿದ್ದು ಸಿನ್ಮಾ ಅಂತಂದ್ ಬೇರೆಯೇ ಖುಷಿ ಅಲ್ವ ಅದು ಹಂಗೇ ಸೋ ನೋಡೋಣ